ಭಾರತದ ಸಾರಿಗೆ ವ್ಯವಸ್ಥೆ ಹೇಗಿದೆ ಅಂದರೆ ಭಾರತದ ಸಾರಿಗೆ ವ್ಯವಸ್ಥೆ ವ್ಯವಸ್ಥಿತವಾಗಿದೆ ಹಾಗೂ ದೇಶದಲ್ಲಿರುವ ಜನರು ಹೆಚ್ಚಾಗಿ ಸಂಚರಿಸುವ ಬಗೆ ಹೇಗೆ ಅಂತ ಅಂದರೆ ಜಾಸ್ತಿ ಜನಗಳು ಸಂಚರಿಸುವ ಸಂಚರಿಸುವುದು ಬಸ್ ಕಾರ್ ಸ್ಕೂಟಿ ಬೈಕ್ ರೈಲ್ ಇವುಗಳಲ್ಲಿ ಹೆಚ್ಚಾಗಿ ಸಂಚರಿಸುತ್ತಾರೆ ಪ್ರಯಾಣ ಮಾಡುವಾಗ ಸಾಮಾನ್ಯವಾಗಿ ಎದುರಾಗುವ ಸವಾಲುಗಳು ಟ್ರಾಫಿಕ್ ಬಸ್ ಹತ್ಕೊಂಡಾಗ ಸೀಟ್ ಸಿಗದೇ ಇರುವುದು ಮತ್ತು ನಾವು ಎಲ್ಲಾದರೂ ಹೋಗಬೇಕು ಅಂದ್ಕೊಂಡಾಗ ಸರಿಯಾದ ಸಮಯಕ್ಕೆ ತಲುಪದೆ ಇರುವುದು ಸರಿಯಾದ ಸಮಯಕ್ಕೆ ಬಸ್ ಬರದೆ ಇರುವುದು ಇವೆಲ್ಲ ಸಾಮಾನ್ಯವಾಗಿ ಎದುರಿಸುವ ಸವಾಲುಗಳು ಅದನ್ನು ಸುಧಾರಿಸುವ ಬಗೆ ಹೇಗೆ ಅಂದರೆ ಜಾಸ್ತಿ ಸಿಟಿ ಒಳಗಡೆ ಸಿಟಿ ಬಸ್ಗಳ ಬಳಕೆಗೆ ತರುವುದು ಎಂದು ಹೇಳಬಹುದು ಇವಿಷ್ಟು ಭಾರತದ ಸಾರಿಗೆ ವ್ಯವಸ್ಥೆಯ ಬಗ್ಗೆ ಹೇಳಬಹುದು